ಸಿನಿಮಾ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಬಹುದೊಡ್ಡ ಮಾಧ್ಯಮ ಫ್ಯಾಷನ್ ಟ್ರೆಂಡ್ಗಳು ಸಿನಿಮಾದಿಂದ ಬಹಳ ಜನಪ್ರಿಯತೆ ಪಡೆಯುತ್ತದೆ ಉದಾಹರಣೆಗೆ ಕಲ್ಪನಾ ಸಿನಿಮಾಗಳಲ್ಲಿ ಸೀರೆಯ ಮೇಲೆ ಸ್ವೆಟರಾಕುವುದು ಒಂದು ಟ್ರೆಂಡ್ನಂತೆ ಶುರುವಾಯಿತು ಅದೇ ರೀತಿ ಬಾಲಿವುಡ್ನಲ್ಲಿ ರಿಷಿ ಕಪೂರ್ ಥರ ಥರದ ಸ್ವೆಟರ್ಗಳನ್ನು ಹಾಕುವುದು ಒಂದು ವಿಶೇಷ ಕಾಜಲ್ ಪ್ರತಿ ಸಿನಿಮಾಗಳಲ್ಲೂ ಓಂ ಕೆತ್ತನೆಯಿರುವ ಒಂದು ಉಂಗುರವನ್ನು ಯಾವಾಗಲೂ ಧರಿಸಿರುತ್ತಾಳೆ ಇದಲ್ಲದೇ ಆಶಿಕಿ ಸಿನಿಮಾ ರಿಲೀಸಾದಾಗ ತಲೆಗೆ ಕಟ್ಟುವ ಒಂದು ಟೇಪ್ ಆಶಿಕಿ ಟೇಪ್ ಎಂದು ಜನಪ್ರಿಯಗೊಳಿಸಿತ್ತು ಇದಲ್ಲದೇ ರಂಗೀಲಾ ಚಿತ್ರ ರಿಲೀಸಾದಾಗ ರಂಗೀಲಾ ಡ್ರಸ್ ಎಂದು ಒಂದು ಡ್ರಸ್ ಬಹಳ ಜನಪ್ರಿಯತೆ ಪಡೆಯಿತು ನನ್ನ ಬಳಿಯೂ ರಂಗೀಲಾದ ಎರಡು ಥರ ಬಟ್ಟೆಗಳು ಇದ್ದವು ರಂಗೀಲಾ ಡ್ರಸ್ ತುಂಬ ಜನಪ್ರಿಯತೆಯನ್ನು ಪಡೆದಿತ್ತು ಇದಲ್ಲದೇ ಹೇರ್ ಸ್ಟೈಲ್ಗಳು ಕೂಡ ಬಹಳ ಸಿನಿಮಾ ನಟಿಯರನ್ನು ನಟರನ್ನು ಅನುಕರಿಸುವ ರೀತಿ ಬಹಳ ಜನ ಫಾಲೋ ಮಾಡುತ್ತಾರೆ ಉದಾಹರಣೆಗೆ ನೈನ್ಟೀನ್ ಫಾರ್ಟಿ ಟು ಲವ್ ಸ್ಟೋರಿಯಲ್ಲಿ ಅನಿಲ್ ಕಪೂರ್ನಂಥ ಏರ್ ಸ್ಟೈಲನ್ನು ಬಹಳ ಜನ ಯುವಕರು ಅನ ಅನುಕರಿಸಿದರು ಉಪೇಂದ್ರ ಕುತ್ತಿಗೆವರೆಗೂ ಕೂದಲು ಬಿಟ್ಟಿದ್ದನ್ನು ಕೂಡ ತುಂಬ ಜನರು ಅದೇ ರೀತಿ ಕುತ್ತಿಗೆಯವರಗೆ ಕೂದಲು ಬಿಟ್ಟು ಫ್ಯಾಷನ್ ಹಾಗೆ ಮಾಡಿದರು ಮೊದಲು ಗಡ್ಡ ಮೀಸೆ ಯಾರೂ ಬೆಳೆಸುತ್ತಿರಲಿಲ್ಲ ಈಗ ಗಡ್ಡ ಮೀಸೆ ಬೆಳೆಸುವುದು ಒಂದು ಫ್ಯಾಷನ್ನಾಗಿದೆ ಅದು ಕೂಡ ಸಿನಿಮಾ ಮತ್ತು ಸೀರಿಯಲ್ಗಳ ಪ್ರಭಾವದಿಂದ ಆಗುತ್ತದೆ ಮದುವೆಯಲ್ಲಿ ಎಲ್ಲರೂ ಗಡ್ಡ ಮೀಸೆ ಬೋಳಿಸಿ ಕ್ಲೀನ್ಲಿ ಶೇವನ್ ಆಗಿ ಹಸೆಮಣೆಗೆ ಬರುತ್ತಿದ್ದರು ಹಾಗೆ ಆದರೆ ಈಗ ಮ ಪ್ರತಿ ಮದುವೆ ಗಂಡು ಗಡ್ಡ ಮೀಸೆಯೊಡನೆ ಹಸೆಮಣೆಗೆ ಬರುವುದು ಹೊಸ ಫ್ಯಾಷನ್ ಆಗಿದೆ ಇದು ಸಿನಿಮಾ ಹಾಲಿವುಡ್ ಟಾಲಿವುಡ್ ಮಾತ್ರವೇ ಅಲ್ಲ ಕನ್ನಡದ ಬಾಲಿವುಡ್ ತಮಿಳಿನ ಕಾಲಿವುಡ್ ಎಲ್ಲವೂ ಜನರ ಮೇಲೆ ಪ್ರಭಾವ ಬೀರುತ್ತದೆ ಈಗೆಲ್ಲ ಬಾಷೆ ಒಂದು ಮಿತಿಯೇ ಅಲ್ಲ ಎಲ್ಲ ಭಾಷೆಯ ಚಿತ್ರಗಳು ಎಲ್ಲ ಸಿನಿಮಾ ನಟರ ಅನುಕರಣೆಯನ್ನು ಜನ ಮಾಡುತ್ತಾರೆ ಆದರೆ ಸ್ವಂತಿಕೆ ಉಪಯೋಗಿಸಿ ಮಾಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ ಸ್ವಂದಿ ಯಾವುದೋ ಹೀರೋ ಯಾವುದೋ ಸಿನಿಮಾದಲ್ಲಿ ಮಾಡುತ್ತಾನೆ ಅವನು ಆ ರೀತಿ ಎ ಸಿ ಕಾರ್ನಲ್ಲಿ ಹೋಗುತ್ತಾನೆ ಬರುತ್ತಾನೆ ಇದೇ ರೀತಿ ಹೈ ಹೀಲ್ಸ್ ಹಾಕಿಕೊಂಡಿರುವ ಅನೇಕ ಹುಡುಗಿಯರು ಈರೋಯಿನ್ನನ್ನು ಅನುಕರಿಸಲು ಹೋಗಿ ಜೀವನಪೂರ್ತಿ ಬೆನ್ನುನೋವಿಗೆ ಇಲ್ಲ ಡಿಸ್ಕ್ ಸ್ಲಿಪ್ಪಾಗಿರುವುದನ್ನು ನಾವು ಕಾಣಬಹುದು ಆದ್ದರಿಂದ ಫ್ಯಾಷನ್ ಅನುಕರಣೆ ಅಂಧಾನುಕರಣೆಯಾಗದೇ ನಮ್ಮ ಇತಿಮಿತಿಗಳನ್ನು ಅರಿತು ಮಾಡುವುದು ಒಳ್ಳೆಯದು